ಹಾಂ ಹೇಳಿಮ್ಮ ಹ್ಞೂ ಹೇಳಿಮ್ಮ ಹ್ಞೂ ಡಾಕ್ಟ್ರ ಡಾಕ್ಟ್ರಮ್ಮನೆ ಹೇಳಿ ಏನಾಗಬೇಕಾಗಿತ್ತು ಹ್ಞೂ ಬನ್ನಿ ಅಮ್ಮ ನೋಡೋಣ

ಆಯಿತು ನಾಳೆ ಬನ್ನಿ ಅಮ್ಮ ನಾಳೆ ಬನ್ನಿ ಸಿಗ್ತೀನಿ ನಾಳೆ ಬನ್ನಿ ಸಿಗ್ತೀನಿ ಹಲೋ ಹ್ಞೂನಮ್ಮ ಹ್ಞೂ ನಾಳೆ ಬನ್ನಿ ಸಿಗ್ತೀನಿ ಏನಿದೆ ನೋಡ್ಬಿಟ್ಟು ಟ್ರೀಟ್ಮೆಂಟ್ ಕೊಡ್ತೀನಿ

ಯಾವ ಬೆಳಿಗ್ಗೆ ಹತ್ತು ಗಂಟೆಗೆ ಓಪನ್ ಆದಾಗ ಬನ್ನಿ ಮೇಡ ಬನ್ನಿ ಅಮ್ಮ ನೋಡೋಣ ಹಾಂ ಪೇಶಂಟ್ ಯಾರೂ ಇರೋಲ್ಲ ಹ್ಞೂ ಬನ್ನಿ ಅವಾಗ ಪೇಶಂಟ್ ಯಾರೂ ಇರೋಲ್ಲ ನೋಡ್ಬಿಟ್ ಕಳಿಸ್ತೀನಿ ಬನ್ನಿ ಮಾತಾಡಿ ಅದೇನಮ್ಮ ಬನ್ನಿ ನೋಡಿ ಟ್ರೀಟ್ಮೆಂಟ್ ಕೊಟ್ಟು ಏನು ಪ್ರಾಬ್ಲಮ್ ಇದೆ ನೋಡಿ ಚೆಕ್ ಮಾಡಿ ಮಾತ್ರೆ ಕೊಟ್ಟು ಕಳಿಸ್ತೀನಿ ಬನ್ನಿ ನಾನು ರಜದಲ್ಲಿದ್ದೆ ಓಕೆ ಹ್ಞೂ ಆಯಿತು ಬನ್ನಿ

ಈಗ ಅದೇ ರಜದಲ್ಲಿದ್ದೆ ಅಮ್ಮ ನಾನು ಬನ್ನಿ ನಾಳೆ ನೋಡೋಣ ಏನಿದೆ ಬನ್ನಿ ಬನ್ನಿ ಓಕೆನಾ ಹ್ಞೂ ಓಕೆಮಾ ಹ್ಞೂ ಬನ್ನಿ ಅವಾಗ ಯಾರೂ ಪೇಶೆಂಟ್ಗಳಿರೋಲ್ಲ ಬನ್ನಿ ಎಲ್ಲ ಚೆಕ್ ಮಾಡ್ಸಿಕೊಂಡು ತೋರ್ಸ್ಕೊಂಡು ಹೋಗ್ಬೋದು ಬನ್ನಿ